ಹಲೋ ಡಾಕ್ಟ್ರಾ ಮಾತಾಡೋದು ಸರ್ ನಾನು ಮೊನ್ನೆ ನಿಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದೆ ನನಗೆ ಜ್ವರ ಬರ್ತಾ ಇದೆ ತೋರ್ಸ್ಕೊಂಡು ಹೋಗಿದ್ದೆ ತೋರ್ಸ್ಕೊಂಡು ಹೋಗಿದ್ರೂ ಫೀವರ್ ಏನೋ ಕಮ್ಮಿ ಆಗಿದೆ ಶೀತ ಜಾಸ್ತಿ ಆಗಿದೆ ಗಂಟ್ಲು ನೋವು ಎಲ್ಲ ಜಾಸ್ತಿ ಆಗಿದೆ ಸರ್ ಹಾಂ ಸರ್ ನಾನು ಮೊನ್ನೆ ಮೊನ್ನೆ ಬಂದಿದ್ದೆ ಸರ್ ಜ್ವರಕ್ಕೆ ಅಂತ ಬಂದಿದ್ದೆ ಜ್ವರ ಏನೋ ಕಮ್ಮಿ ಆಗಿದೆ ಇವಾಗ ಶೀತ ಆಗ್ಬಿಟ್ಟು ಗಂಟ್ಲು ನೋವು ಜಾಸ್ತಿ ಆಗಿದೆ ಸರ್ ಏನಾದರೂ ನಾನು ಆಸ್ಪಿಟ್ಲಿಗೆ ಬಂದು ತೋರ್ಸ್ಕೊಂಡು ಹೋಗಬೇಕಾ ಏನು ಸರ್

ಹಾಂ ಸರ್ ಹಾಂ ಸರ್ ಹಾಂ ಹಾಂ ಸರ್ ಹಾಂ ಸರ್ ಟೈಮ್ ಟೈಮ್ಗೂ ಕರೆಕ್ಟಾಗಿ ತಗೊಂಡಿದ್ದೀನಿ ಸರ್ ಆದ್ರೂ ಫೀವರ್ ಕಮ್ಮಿ ಆಗಿದೆ ಶೀತ ಜಾಸ್ತಿ ಆಗಿದೆ ಗಂಟಲು ನೋವು ಸ್ವಲ್ಪ ಇದೆ ಸರ್ ಹಾಂ ಸರ್ ಹ್ಞೂ ಹಾಂ ಸರ್ ನಾನು ಅಗ್ರಿಕಲ್ಚರ್ ಸರ್ ಸರ್ ಲೈಟಾಗಿ ನಾನು ಮಳೆಯಲ್ಲಿ ನೆನೆದಿದ್ದೀನಿ ಸರ್ ಅದಕ್ಕೋಸ್ಕರ ನನಗೆ ಈ ಥರ ಫೀವರ್ ಬಂದಿದೆ ಸರ್ ಜ್ವರ ಬಂದಿದೆ ಹಾಂ ಸರ್ ಹಾಂ ಸರ್ ಇನ್ನು ಒಂದು ಟು ಡೇಸಿಂದ ಒಂದು ಎರಡು ದಿನದಿಂದ ನಾನು ತಣ್ಣಗಿರೋದು ತಗೊಂಡೆ ಸರ್ ಊಟ ಮಾಡಿದೆ ಮತ್ತು ಕೋಲ್ಡ್ ನೀರೆಲ್ಲ ಕುಡಿದಿದ್ದೀನಿ ಸರ್ ತಣ್ಣಗಿರೋ ನೀರು ಕುಡಿದಿರೋದಕ್ಕೆ ಸ್ವಲ್ಪ ಜಾಸ್ತಿ ಆಗಿದೆ ಸರ್ ಹಾಂ ಸರ್ ಹಾಂ ಸರ್ ಹಾಂ ಸರ್ ಹಾಂ ಸರ್ ಕಮ್ಮಿ ಆಗಿಲ್ಲ ಅಂದರೆ ಬಂದು ಹಾಸ್ಪೆಟ್ಲಗೆ ಒಂದು ಸಲ ತೋರ್ಸ್ಕೊಂಡು ಹೋಗಲಾ ಸರ್ ಹಾಂ ಓಕೆ ಸರ್